ಸರ್ ನಮಸ್ತೆ ಭೂಶಿರ ಡೆವಲಪರ್ಸಾ ಸರ್ ಏನಿಲ್ಲ ಸರ್ ನಮ್ಗೆ ಒಂದು ಸೈಟ್ ಬೇಕಿತ್ತು ನಿಯರ್ ಟು ಬಿ ಜಿ ಎಸ್ ಇದೆಯಲ್ಲಾ ಸರ್ ಕುವೆಂಪುನಗರ ಅಲ್ಲಿ ಹಾಂ ಹೌದು ಸರ್ ನಮ್ಗೆ ಅಲ್ಲೇ ಹತ್ರ ಇದ್ದರೆ ಚೆನ್ನಾಗಿರತ್ತೆ ಆ ಸ್ಕ್ವಾಯ್ರ್ ಫೀಟ್ ಹೆಂಗೆ ನಡೀತಿದೆ ಸರ್ ನಮಗೆ ಫಾರ್ಟಿ ಸಿಕ್ಸ್ಟಿ ಬೇಕಿತ್ತು ಸರ್

ಹಾಂ ಸರ್ ಅದು ತುಂಬ ಕಾಸ್ಟ್ಲಿ ಆಯಿತಲ್ಲ ಸರ್ ಸ್ಕ್ವಾಯರ್ ಫೀಟು ಅಲ್ಲ ಗೊತ್ತು ಸಿಟಿಗೇ ಹೌದು

ಇಲ್ಲ ಇಲ್ಲ ಸರ್ ನಮಗೆ ಬಿ ಜಿ ಸ್ ಹತ್ತಿರನೇ ಬೇಕು ಯಾಕಂದ್ರೆ ನಮ್ಮ ಅಮ್ಮನ ಮನೆ ಅಲ್ಲೇ ಹತ್ರ ಇರೋದು ಅಮ್ಮನ ಮನೆ ಹತ್ರ ಇರಾದ್ರ್ ಇಂದ ಮಕ್ಕಳಿಗೆಲ್ಲ ನಮ್ಗೆ ಈಜಿ ಇದಾಗುತ್ತೆ ಸ್ವಲ್ಪ ಸ್ಕ್ವಾಯರ್ ಫೀಟ್ ಇನ್ನು ಸ್ವಲ್ಪ ಕಡಿಮೆ ಇರೋದು ಸರ್ ಈಗ ಅದೇ ಸರ್ ತರ್ಟಿ ಫೋರ್ಟಿಗೆ ಆದರೆ ಎಷ್ಟು ಆಗುತ್ತೆ ಸರ್ ಟೆನ್ ಸ್ಕ್ವಾಯ್ರ್ ಫೀಟ್ ಬೀಳುತ್ತಾ ಆಯಿತು ಸರ್ ಸರ್ ಮತ್ತೆ ಮೂಡಯಿಂದ ಅಪ್ರು ಆಗಿದೆಯಾ ಅಲ್ಲೇ ಡ್ರೈವಿಜ್ ಆಗಲಿ ವಾಟರ್ ಆಗಲಿ ಎಲ್ಲ ಫೆಸಿಲಿಟಿಸ್ ಇದೆ ಅಲ್ಲವ ಆಯಿತು ಆಯಿತು ಆಯಿತು ಸರ್ ಸರ್ ನಮ್ಮ ಮನೆಯವ್ರು ಕೇಳಿಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಸರ್ ಆಯ್ತು ಆಯಿತು ಸರ್ ಆಯ್ತು ವಿಚಾರ್ಸ್ಬುಟ್ಟು ಹೇಳ್ತೀವ್ ತ್ಯಾಂಕ್ ಯು ಸರ್